ತಂತ್ರಜ್ಞಾನ ದೇವರೇ ಏನ್ ಹೇಳೋರು ಇದ್ರ ವಿಷಯದಾಗ ನಾವು ಸಣ್ಣವರಿದ್ದಿದೆವು ನಾವು ಸಣ್ಣೋರಿದ್ದಾಗರ ಇದು ತಂತ್ರಜ್ಞಾನ ಅಂದರೆ ನಮಗೆ ಖೂನಿದ್ದಿದಿಲ್ಲ ನಾವು ಹೆಂಗೆ ಹುಟ್ಟಿ ಬೆಳೆದಿದೆವು ನಾವು ಹೆಂಗೆ ದೊಡ್ಡವರಾಗಿದೆವು ಆ ಟೈಮಿಗೆ ಏನಿತ್ತು ಆಗ ಎಲ್ಲ ತಂತ್ರಜ್ಞಾನ ಗಿಂತ್ರಜ್ಞಾನಂತ ನಮಗೆ ಖೂನೇ ಇದ್ದಿದಿಲ್ಲ ಈಗಿಂದು ಅರೆರೆರೆರೆ ಸಣ್ಣ ಸಣ್ಣ ಪಾರ್ಗಳು ಹೋಗಂತಂದ್ರೆ ತಂತ್ರಜ್ಞಾನ ಖೂನಾಗ್ಯದ ಆಗ ನಾವು ಅಂತಿದ್ದೆವು ಆ ದೇಶದಾಗ ಕುಂತು ಈ ದೇಶದಾಗ ಹೆಂಗೆ ಮಾತಾಡ್ತಾನ್ರಿ ಅಂತ ನಾವು ನಗ್ತಿದ್ದೆವು ಸುಮ್ಮನೆ ಬಾಬು ಇಲ್ಲೇ ನಾವು ಬಾಜು ಕುಂತ್ರೆ ಮಾತೈತವ್ರಿ ಅಂತೀವಿ ಹಂಗೆಂಗೈತದಂತ ಈಗ ನೋಡಿರಿ ಫೋನ್ ಬಂದವೆ ಆ ತಂತ್ರಜ್ಞಾನದಾಗ ನಾವು ಏನು ಕೇಳ್ತಿವಂತಂದ್ರೆ ನಾ ಪೂರ ದೇಶದಾಗ ಅವ ಯಾವ ಮೂಲೆಗೆ ಭಿ ಇರ್ಲಿ ಅವ್ನಿಗೆ ನಾ ಖಾಲಿ ಕೂತಲ್ಲೇ ಫೋನ್ದಾಗ ಮಾತಾಡ್ತಿ ಈ ತಂತ್ರಜ್ಞಾನನೇ ಅದ ಇದು ಅರೆ ಬರಿ ನಾವು ಫೋನ್ದಾಗ ಮಾತಾಡೋದಿಲ್ಲಪ್ಪಾ ಅವ ಯಾವುದೋ ದೇಶದಾಗ ಕೂಡ್ತಾನ ಅವ ಎಲ್ಲೋ ಮೂಲೆಯಾಗಿರ್ತಾನ ಅವ ನನಗೊಂದು ವೀಡಿಯೋ ಕಾಲ್ ಮಾಡಿದನು ಅಂತಂದ್ರೆ ಅವ ಪೂರ ನನ್ನ ಮನೆ ಮಾರಿ ಮುಂದೆ ಇದ್ದಂಗನ ಅವ ಅವ ಎಲ್ಲೇ ಇರಲವ ಈಗ ನನ್ನ ಸರಿ ಇದ್ದಂಗೆ ಇರ್ತಾನವ ಚೋಬಿಸ್ ಗಂಟೆ ಒಂದ್ಸಾರಿ ನಾ ಮಾತಾಡ್ತಿ ಚೋಬಿಸ್ ಗಂಟೆ ಅವ್ನಿಗೆ ನೋಡ್ತಿ ಅವ್ನ ಕಷ್ಟ ದುಃಖ ಎಲ್ಲ ನಾ ಹಂಚ್ಕೋತಿ ಅವ್ನಿಗೆ ಏನದ ನಾ ನೋಡೇ ಹೇಳ್ಬೋದು ಈಗ ನಾ ಈ ಲೆವೆಲ್ಲಿಗೆ ತಂತ್ರಜ್ಞಾನ ಆಗ್ಯದ ಆಗ ಏನಿತ್ತು ತಂತ್ರಜ್ಞಾನ ಅಂದ್ರೆ ಏನಿದಿದ್ದಿಲ್ಲಾಗ ಒಣ ಉಂಡು ತಿಂದು ಮನಗದು ಈಟೆ ಇತ್ತು ಈಗ ಮೊನ್ನೆ ಸೈಂಟಿಸ್ಟ್ಗಳಗ ಎಲ್ಲಿ ಕಳಿಸ್ಯಾವ ಅಂತಂದ್ರೆ ಬೇರೆ ಗ್ರಹದಾಗ್ ಕಳಿಸ್ಯಾವು ಆ ಬೇರೆ ಗ್ರಹಗಳಿಗೆ ಭಿ ನಮಗೆ ನೋಡೋದಿಕ್ಕೆ ಸಿಗ್ಲತ್ತದ ಅದು ಎಲ್ಲಿ ಟೆಲಿಸ್ಕೋಪ್ ಇಲ್ದೇನೆ ಬೇರೆ ಗ್ರಹಕ್ ನಾವು ನೋಡ್ತಿದಿಲ್ಲಾಂತವು ಆ ಖರೇಕೆ ಈಗ ಈ ತಂತ್ರಜ್ಞಾನ ಈಟು ಅಡ್ವಾನ್ಸ್ ಆಗ್ಲತ್ತದ ದಿನಾಗ ದಿನ ಅಂತಂದ್ರೆ ಪ್ರತಿ ಒಂದು ಏನದ ಅಂತಂದ್ರೆ ನಾ ಮೊಬೈಲ್ದಾಗೆ ಕುಂತು ನೋಡ್ಬೋದು ನಾ ಟಿ ವಿದಾಗೆ ನಾ ನೋಡ್ಬೋದೀಗ ಬೇರೆ ಗ್ರಹಗಳಿಗ್ ನೋಡ್ತೇವೆ ನಕ್ಷತ್ರಗಳಿಗ್ ನೋಡ್ತೇವೆ ಇವು ಎಲ್ಲ ಎಲ್ಲ ಎಲ್ಲೈತಿವು ನಮ್ಮಲ್ಲಿಂದ ಆದ್ರೆ ಈ ತಂತ್ರಜ್ಞಾನ ಏನ್ ಮಾಡಿಕ್ಯದ ಅಂತಂದ್ರೆ ನಮಗೆಲ್ಲ ಕುಂತಲ್ಲೇ ನಮಗೆ ನೋಡಪ್ಲೆ ಇದೆಲ್ಲ ಮಾಡಾಕ್ಯದ ಇದು ಭಾಳ ನಮಗೆ ನಾಲೆಡ್ಜ್ ಕೊಡ್ಲತ್ತದ ನಮಗೆ ಏನು ಕೊಡ್ಲತ್ತದ ಈ ತಂತ್ರಜ್ಞಾನ ಅಂತಂದ್ರೆ ದೇಶದಾಗ ಏನೇನು ಎಲ್ಲೆಲ್ಲಿ ಏನೇನು ಆಗ್ಲತ್ತವ ಈಗ ಮೊನ್ನೆ ಗಾಝದೋರು ಅಟ್ಯಾಕ್ ಮಾಡಾಕ್ಯವ ಆಗ ನಮ್ಗೆ ರೇಡಿಯೋದಾಗ ಕೇಳ್ತಿದೆವು ಏನಾಗ್ಯದಂತಂದ್ರೆ ಅಲ್ಲಿ ಏನೋ ಒಂದು ಇದಾಗ್ಯದರಿ ಭೂಕಂಪಾಗ್ಯದ ಅಲ್ಲಿ ಏನೋ ಒಂದು ಯುದ್ಧ ನಡಿಲತ್ತದರಿ ಅಂತ ನಾವು ಕೇಳ್ತಿದ್ದೆವು ಆದರೀಗ ಯುದ್ಧಗಳಿಗ್ ನಾವು ಕಣ್ಣಾರೆ ನೋಡ್ಲತ್ತಿದ್ದೆವು ಈಗ ನಾವು ಮನ್ಯಾಗ ಕೂತೇ ಆ ಇಜ಼್ರೆಲ್ದೋರು ಯಾರನೋ ಝಗ್ಡಾ ಆಡ್ಲತ್ತವ ಬಾಂಬ್ಗಳು ಹಾಕ್ಲತ್ತವ ಫೈಟ್ ಮಾಡತ್ತವ ಹೊಡ್ಕೊಳ್ಳತ್ತವ ಬಡ್ಕೊಳ್ಳತ್ತವ ಏಸು ಮಂದಿ ಸತ್ತಾವ ಎಲ್ಲ ನಾವು ಕಣ್ಣಿನ ಮುಂದೆ ನೋಡ್ಲತ್ತಿದ್ದೆವು ಇದೆಲ್ಲ ತಂತ್ರಜ್ಞಾನದ ಆಗ ನಾವು ರಿಸಲ್ಟ್ ನೋಡಬೇಕು ಎಕ್ಸಾಮ್ದು ಅಂತಂದ್ರೆ ನ್ಯೂಸ್ ಪೇಪರ್ದಾಗ ನೋಡ್ತಿದ್ದೆವು ಈಗ ಅವ್ನಾಳನ್ ಎಲ್ಲ ಆನ್ಲೈನ್ ಬಿಟ್ಟಕ್ಲತ್ತವು ಮನ್ಯಾಗ ಕೂತಲ್ಲೇ ಎಲ್ಲರೂ ಈಗ ಒಸ್ಸು ಮಂದಿದು ನಾ ರಿಸಲ್ಟ್ ನೋಡ್ಬೋ್ದು ಈಟ್ ಇದರ್ದು ಟೆಕ್ನಾಲಜಿ ಇದು ಏನ್ ತಂತ್ರಜ್ಞಾನ ಬಂದದ ಇದು ತೋಲ್ ಅಡ್ವಾನ್ಸ್ ಮಾಡಾಕ್ಯದ ಸಣ್ಣ ಪಾರುಗಳು ಹಿಡಿದು ಮುದುಕರ ತನಕ ಒಸ್ಸು ಮಂದಿ ತಂತ್ರಜ್ಞಾನದಾಗೆ ಅವವು ವ್ಯಾಟ್ಸಪ್ ತಗೋರಿ ಅದ್ರದ್ದು ಫೇಸ್ಬುಕ್ ತಗೋರಿ ಅವು ಎಲ್ಲೆಲ್ಲೋ ಇರ್ತವೆ ಅವು ಇಲ್ಲೇ ಅವು ನೋಡ್ತವೆ ಫಿಲ್ಮ್ ಸ್ಟಾರ್ಗಳು ಅವು ಯಾವ್ಯಾವುದೋ ದೇಶದವ್ರು ಇರ್ತವೆ ಫುಟ್ಬಾಲ್ ಪ್ಲೇಯರ್ಗಳು ಬೇರೆ ಬೇರೆ ದೇಶದವ್ರು ಇರ್ತಾರ ಅವು ಏನ್ ಉಣ್ತವೆ ಏನ್ ತಿಂತವೆ ಏನ್ ಉಟ್ಕೋತವೆ ಅವ್ರ್ದು ಯಾರ ಸೇರಿ ಚಕ್ಕರ್ ನಡಿಲತ್ತದ ಅವುಕ್ಕ ಏಸು ಮಕ್ಕಳವೆ ಅವು ಯಾವ್ ದೇಶದಾಗ ಓದಲತ್ತವೆ ಈಟೆಲ್ಲ ನಮಗ ಗೊತ್ತು ಮನೆಗೆ ಕೂತಲ್ಲೇ ನಮ್ಗೆ ಸಿಗ್ಲತ್ತದಿದು ಇದು ಮತ್ತು ತಂತ್ರಜ್ಞಾನ ಈಟು ಮುಂದುವರ್ಸ್ಯದ ಅಂತಂದ್ರೆ ಇದು ಅಜಬ್ ಮಾತದಪ್ಪ ಇದು ಬೇರೆ ದೇಶಗಳಿಗ್ ನೋಡತ್ತೆವು ಬೇರೆ ಗ್ರಹಗಳಿಗ್ ನೋಡತ್ತೆವು ಝಗ್ಡ ನೋಡತ್ತೆವು ಹೊಡ್ಕೋ ಬಡ್ಕೋ ನೋಡ್ಲತ್ತಿದ್ದೆವು ಆ ಮಿನಿಷ್ಟ್ರ ಮಕ್ಕಳು ಅವು ಸೆಲೆಬ್ರಿಟಿ ಮಕ್ಕಳೆಲ್ಲ ಮದಿ ಮಾಡೋದು ನೋಡ್ಕೋಳತ್ತಿದ್ದೆವು ಅವ್ರ ಗಂಡದಿರ್ ಯಾರವ್ವ ಏನಿಲ್ಲ ಮತ್ತವು ನಾಳೆನದು ಈಗಾರ ಮತ್ತು ಹೊಸದನು ಬಂದದ ಅಂತಂದ್ರೆ ನಮ್ಗೆ ಎಲ್ಲರು ಹೈದರಾಬಾದ್ ಹೋಗೋದದ ನೀ ಮ್ಯಾಪ್ ಹಾಕಿದಿ ಅಂತಂದ್ರೆ ಪೂರ ಅವ್ನಳನ್ ಹೈದರಾಬಾದ್ ತನಕ ಒಯ್ದು ಬಿಡ್ತದೆ ನನಗೆ ದಿಲ್ಲಿ ಹೋಗೋದದ ನೀ ಮ್ಯಾಪ್ ಹಾಕಿದಿ ಅಂತಂದ್ರೆ ಸೀದ ಅಲ್ಲಿ ಒಯ್ದು ಬಿಡ್ತಾನ ನಂಗೆ ಈ ಹೋಟಲ್ಗ ಹೋಗೋದದ ಅಂದ್ರೆ ಹೋಟೆಲ್ದು ಹೆಸರು ಹಾಕಬೇಕು ಅದೇ ಗಲ್ಲಿ ಗಲ್ಲಿ ಗಲ್ಲಿ ಗಲ್ಲಿ ನಮಗೆ ತೋರಿಸ್ಲತ್ತದ ಇದು ಈ ಲೆವೆಲಿಗೆ ಬಂದದಪ್ಪ ನಾಳೆನೀ ನಮಗೆ ಊಟ ಭಿ ಬೇಕು ಅಂತಂದ್ರೆ ನಾ ಕೂತಲ್ಲೇ ಮನ್ಯಾಗೆ ಕೂಡಬೇಕಂತ ಒಂದು ಹೋಟೆಲ್ ಹೆಸರು ಹಾಕ್ಯದ ಅಂತಂದ್ರೆ ಅವ ಅಲ್ಲಿಗೆ ತಂದವ್ನನ್ನ ಮನೆಗ್ ತಂದು ಕೊಡ್ಲತ್ತನ ಈ ಲೆವೆಲಿಗೆ ತಂತ್ರಜ್ಞಾನ ಈಗ ಹೇಗಾಗ್ಯದ ಅಂತಂದರೆ ಅದು ಇಲ್ದೇನೆ ನಾವು ಬದುಕಲ್ಲ ಅಂದಂಗೆ ಪೂರ ಅದರೊಳಗೆ ನಾವು ಮುಳುಗಿ ಹೋಗಿದೇವೆ ನಾವು ಉಂಬದು ತಿಂಬದು ಅವ್ನಾಳನೀ ನಮಗೆ ಪೆಹ್ಲೇ ಸಣ್ಣವರಿದ್ದಾಗ ಬಟ್ಟೆ ಬೇಕು ನಮಗ್ ಏನೋ ಒಂದು ರ್ಯಾಷನ್ ಬೇಕು ಒಂದು ಸಾಮಾನು ಬೇಕು ಅಂತಂದ್ರೆ ನಾವು ಏನ್ ಮಾಡ್ತಿದ್ದೆವು ಮಮ್ಮಿ ಪಪ್ಪ ಸೇರಿ ಇದಕ್ಕೆ ಹೊಯ್ತಿದೆವು ಮಾರ್ಕೆಟ್ಗೆ ಹೊಯ್ತಿದ್ದೆವು ಮಾರ್ಕೆಟ್ಗೆ ಹೋಗಿ ಒಂದು ನಾಲ್ಕು ದುಖಾನ್ ತಿರುಗಿ ತೊಗೊಂ ಬರ್ತಿದೆವು ಈಗ ಕೂತಲ್ಲೇ ಅವ್ನಳೆ ನೀವು ಒಸ್ಸು ಆ್ಯಪ್ಗಳಾಗ್ಯವ ಎಲ್ಲಿ ಬೇಕಲ್ಲಿ ಹುಡುಕಿರಿ ನಿಮಗೆ ಬೂಟ್ ಬೇಕು ಆನ್ಲೈನ್ ಬುಕ್ ಮಾಡಿರಿ ನಿಮಗೆ ಬಟ್ಟೆ ಬೇಕು ಆನ್ಲೈನ್ ಬುಕ್ ಮಾಡಿರಿ ನಿಮಗೆ ಮನಿಗೆ ಸಾಮಾನುಗಳು ಬೇಕು ಆನ್ಲೈನ್ ಬುಕ್ ಮಾಡಿರಿ ರ್ಯಾಷನ್ ಬೇಕು ಆನ್ಲೈನ್ ಬುಕ್ ಮಾಡಿರಿ ಈ ಇದು ಹಿಂಗೆ ಮಾಡಿ ತಂತ್ರಜ್ಞಾನ ಏನ್ ಮಾಡಾಕ್ಯದ ಅಂತಂದ್ರೆ ಪೂರ ನಮಗೆ ಈಟು ಈಸಿ ಮಾಡಾಕ್ಯದ ನಾವು ಎಲ್ಲಾ ವಿಷ್ಯಗಳ್ದಾಗ ನಾವು ತಂತ್ರಜ್ಞಾನ ಯೂಸ್ ಮಾಡತ್ತಿದ್ದೆವು ಇವತ್ತು ಎದ್ದಾಗಲಿ ನಾ ಮಕ್ಕೊಂಬಸ್ಥನ ನಮಗೆ ಏನದ ಅಂತಂದ್ರೆ ತಂತ್ರಜ್ಞಾನನೇ ಅದ ನಮಗೆ ಇವತ್ತು ನಾವೊಂದು ದೋಸ್ತಗ್ ಭಿ ಕರೀಬೇಕು ಏ ಭಯಿ ನನಗೆ ಆರಾಮಿಲ್ಲಂದ್ರೆ ತಂತ್ರಜ್ಞಾನ ನಾ ಹಾಸ್ಪಿಟಲ್ದಾಗೆ ಅಡ್ಮಿಟ್ ಇದ್ದೆ ತಂತ್ರಜ್ಞಾನ ನನ್ನ ಮನ್ಯಾಗೆ ಮದಿ ಅದ ಹೇಳಬೇಕು ತಂತ್ರಜ್ಞಾನ ಹೀಗಾಗಿ ಇದು ನಮಗೆ ಭಾಳ ಒಂದು ಪಾಸಿಟಿವ್ದಾಗ ಒಯ್ಲತ್ತದಿದು ತಂತ್ರಜ್ಞಾನ